ನನಗೆ ಟಿ ವಿ ತೆಗೆದುಕೊಳ್ಳೋದು ಅನ್ನೋದು ದೊಡ್ಡ ಕನಸಾಗಿತ್ತು ಅದ್ರನಲ್ಲೂ ಎಲ್ ಇ ಡಿ ಟಿ ವಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ನಮಗೆ ಫೈನಾನ್ಶಿಯಲ್ ಪ್ರಾಬ್ಲಮ್ ಇದ್ದಿದ್ದ ಕಾರಣ ತಗೊಳಕ್ಕೆ ಆಗಲಿಲ್ಲ ಇತ್ತೀಚೆಗೆ ನಾವು ಆನ್ಲೈನ್ ಮುಖಾಂತರ ಒಂದು ಎಲ್ ಇ ಡಿ ಟಿ ವಿನ ಪರ್ಚೇಸ್ ಮಾಡಿದ್ವಿ ಅದು ಎಲ್ಲರ್ಗು ಮನೇಲಿ ತುಂಬಾ ಖುಷಿ ಇದೆ ತಗೊಂಡಿರೋದು ನಮ್ಮ ಕಷ್ಟಪಟ್ಟಿರೋ ದುಡ್ಡಿಂದ ನಾವು ತಗೊಂಡ್ವಿ ಅನ್ನೋ ಸಂತೋಷ ತುಂಬಾ ಇದೆ ಆ ಟಿ ವಿ ಇವಾಗ ನಮಗೆ ತುಂಬಾ ಉಪಯೋಗ ಆಗ್ತಿದೆ ಆ ಟಿ ವಿಯಲ್ಲಿ ನಮ್ಮ ತಾಯಿ ಡೈಲಿ ಸೀರಿಯಲ್ಸ್ ನೋಡ್ತಾರೆ ನನಗೊಂದು ಮಗು ಇದೆ ಅವ್ಳಿಗೆ ರೈಮ್ಸ್ ಹಾಕ್ಬಿಡ್ತಿವಿ ಈ ಥರ ತುಂಬಾ ಉಪಯೋಗ ಆಗ್ತಿದೆ ಟಿ ವಿ ಅನ್ನೋದು ನಮಗೆ ದೊಡ್ಡ ಕನಸಾಗಿತ್ತು ಅದನ್ನ ತಗೊಂಡಿರೋದು ನಮಗೆ ತುಂಬಾ ಖುಷಿ ಇದೆ ನಾನು ಫ್ರೀ ಇದ್ದಾಗ ತುಂಬಾ ಸ್ಪೋರ್ಟ್ಸ್ ನೋಡ್ತೀನಿ ನನಗೆ ಕ್ರಿಕೆಟ್ ತುಂಬ ಇಂಟ್ರೆಸ್ಟ್ ಇರೋ ಕಾರಣ ತುಂಬಾ ಕ್ರಿಕೆಟ್ ನೋಡ್ತೀವಿ ನಮ್ಮ ತಾಯಿ ಸೀರಿಯಲ್ಸ್ ನೋಡ್ತಾರೆ ನಮ್ಮ ತಂದೆ ನ್ಯೂಸ್ ಚಾನೆಲ್ಸನ್ನ ತುಂಬ ನೋಡ್ತಾರೆ ನಮ್ಮದು ಇಂಟರ್ನೆಟ್ ಟಿ ವಿ ಆಗಿರೋ ಕಾರಣ ಮಗೂಗೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ಯೂಟೂಬ್ ಆನ್ಲೈನ್ ಅಲ್ಲಿ ಆನ್ಲೈನ್ ಮುಖಾಂತರ ತುಂಬಾ ಅವಳ್ಗೆ ವೀಡಿಯೋಸ್ ಎಲ್ಲ ಶೋ ಮಾಡ್ತೀವಿ ಎಜುಕೇಟೆಡ್ ಎಜುಕೇಶನ್ ರಿಲೇಟೆಡು ರೈಮ್ಸ್ ಎಲ್ಲ ಪ್ಲೇ ಮಾಡ್ತೀವಿ ಆಗಿರೋ ಕಾರಣ ಟಿ ವಿಯಿಂದ ತುಂಬಾ ಉಪಯೋಗ ಆಗ್ತಿದೆ ಯಾಕಂದರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗದೆ ಟಿ ವಿ ಕಡೆ ತುಂಬ ಹೆಚ್ಚು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಟಿ ವಿನ ಜಾಸ್ತಿ ನೋಡೋಕ್ಕೆ ಆಸೆ ತೋರಿಸ್ತಿದ್ದಾರೆ ನಮ್ಮ ಮನೆಲ್ಲಿ ಎಲ್ ಇ ಡಿ ಟಿ ವಿ ಇರೋ ಕಾರಣ ಅಕ್ಪಕ್ಕದ ಮನೆಯವರೆಲ್ಲ ಬಂದು ಟಿ ವಿ ನೋಡಕ್ಕೆ ಅಂತಾನೆ ಕೂತ್ಕೊಳ್ತಾರೆ ಇದರಿಂದ ನಮ್ಗೂ ತುಂಬಾ ಖುಷಿ ಆಗತ್ತೆ